ತೋಟದಲ್ಲಿ ಒಂದು ಸೇವಂತಿಗೆ ಗಿಡ ಹೂಣಿರ್ತೀವಿ ನಾವು ಅದರಲ್ಲಿ ನಾನಾ ರೀತಿಯ ಕಲರ್ಸ್ ಇರುತ್ತೆ ಎಲ್ಲೋ ಇರುತ್ತೆ ಮತ್ತು ಪಿಂಕ್ ಇರುತ್ತೆ ಮತ್ತು ನೀಲಿ ಕಲರ್ ಇರುತ್ತೆ ಮತ್ತು ಪರ್ಪಲ್ ಇರುತ್ತೆ ತೋಟದ ತುಂಬ ಹೂವು ಬಿಟ್ಟಿದ್ರೆ ತುಂಬ ಚೆನ್ನಾಗಿ ಕ ತುಂಬ ಅಂದವಾಗಿ ಚೆಂದವಾಗಿ ಕಾಣ್ಸುತ್ತೆ ಮತ್ತೆ ಕನಕಾಂಬರ ಗಿಡ ಮತ್ತು ರೋಸ್ ಗಿಡ ತೋಟದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಗಿಡದ ಕಲರು ಅದ್ರ ಸುವಾಸನೆ ಅದ್ರ ಪರಿಮಳ ಅದೊಂದು ನೊಣಗಳು ಒಂದು ಜೇನು ಹುಳ ಅದೆಲ್ಲ ಬಂದು ಅದರದ್ದು ಈ ಇದು ಪರಿಮಳ ಎಲ್ಲ ಹೀರ್ಕೊಂಡು ಅದ್ರಿಂದಲೇ ಜೇನು ತುಪ್ಪ ಆಗುತ್ತೆ ಅದು ತುಪ್ಪದ ಥರ ಇರುತ್ತೆ ಗಿಡಗಳಲ್ಲಿ ಹೂಗ್ಳಲ್ಲಿ ಅದು ತುಪ್ಪ ಎಳ್ಕೊಳ್ತವೆ ಮತ್ತು ತುಂಬ ರೀತಿಯ ಗಿಡಗಳು ಚೆನ್ನಾಗಿರುತ್ತೆ ತೋಟದಲ್ಲಿ ಇನ್ನೂ ಚೆನ್ನಾಗಿ ಕಾಣ್ಸುತ್ತೆ ಅದರಲ್ಲೊಂದು ಫೋಟೋ ಹಿಡ್ಕೊಂಡ್ರೂ ತುಂಬ ಚೆನ್ನಾಗಿ ಕಾಣ್ಸುತ್ತೆ ತುಂಬ ಕಲರ್ಸ್ ಇರುತ್ತೆ ಅದ್ರಲ್ಲಿಯು ಒಂದು ಸೇವಂತಿಗೆ ಅಂತಿರಿ ನಾವು ತುಂಬ ನಾನಾ ರೀತಿಯ ಕಲರ್ಸ್ ಇರುತ್ತೆ ಅದ್ರಲ್ಲಿಯು ಒಂದು ರೋಸ್ ಅಂತೀವಿ ಅದರಲ್ಲಿ ತುಂಬ ಕಲರ್ಸ್ ಇರುತ್ತೆ ಅದು ಚೆನ್ನಾಗಿರುತ್ತೆ ಒಂದು ತರಕಾರಿ ಹಾಕ್ತೀವಿ ನಾವು ಅದು ಎಷ್ಟೋ ರೀತಿ ತರಕಾರಿ ಒಂದು ಬದನೆ ಕಾಯಿ ಒಂದು ಆಲೂಗಡ್ಡೆ ಒಂದು ಹೀರೇಕಾಯಿ ಒಂದು ಬೀನ್ಸು ಒಂದು ಮೂಲಂಗಿ ಒಂದು ಕೊತ್ತಂಬರಿ ಸೊಪ್ಪು ಒಂದು ಸೊಪ್ಪು ಎಲ್ಲ ಹಾಕ್ತೀವಿ ಅದು ಸಹ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ಅದ್ರಾಗೂ ಚೆನ್ನಾಗಿ ನೋಡ್ಕೊಂಡರೆ ತುಂಬ ಚೆನ್ನಾಗಿರುತ್ತೆ ಗಿಡಗಳು ಅದೂ ಅದೂ ಸಹ ತುಂಬ ಚೆನ್ನಾಗಿರುತ್ತೆ ಅದು ಏನೆಂದ್ರೆ ಗಿಡಗಳು ಹೂಣ್ತಿವಲ್ವ ನಾವು ಅದು ತುಂಬ ಚೆನ್ನಾಗಿ ನೋಡ್ಕೊಂಡರೆ ತೋಟದಲ್ಲಿ ಸಹ ಅದ್ರ್ಗೆ ಗೊಬ್ರ ಟೈಮ್ ಟೈಮ್ಗೆ ಅದ್ರ್ಗೆ ನೀರು ಟೈಮ್ ಟೈಮ್ಗೆ ಈರಿಯ ತುಂಬ ಅದಕ್ಕು ತೋಟದಲ್ಲಂದ್ರೆ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಎಲ್ಲ ಜಾಸ್ತಿ ಜಾಸ್ತಿ ಆಗ್ಬೇಕಾದ್ರ್ಗೆ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅದೂ ತೋಟದಲ್ಲಿ ಎಲ್ಲೆಲ್ಲ ಬೆಳೀತಿರಲ್ಲ ಅದು ಗ್ರೇಟು ಹಬ್ಬಗಳು ಟೈಮ್ ಮಾತ್ರ ತುಂಬ ಚೆನ್ನಾಗಿ ಹೋಗುತ್ತೆ ರೇಟು ಹೂವು ಚೆನ್ನಾಗಿದ್ರೆ ಅದಕ್ಕೆ ಪರಿಮಳ ಅದು ಕಲರು ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ರೆ ಅದ್ರ ರೇಟ್ ಸಹ ತುಂಬ ಚೆನ್ನಾಗಿ ಹೋಗುತ್ತೆ ತುಂಬ ಏರಿಕೆಗೆ ಹೋಗುತ್ತೆ ಹಬ್ಬದ ಸೀಸನ್ ಅಲ್ಲಿ ಹಾಕಿದ್ರೆ ಇನ್ನು ತುಂಬ ಚೆನ್ನಾಗಿ ಹೋಗುತ್ತೆ ರೇಟು ಮತ್ತೆ ಟೊಮೇಟೊ ಟೊಮೇಟೋ ಒಂದೊಂದು ಟೈಮ್ ಸೀಸನ್ ಜಾಸ್ತಿಯಾಗೋಗುತ್ತೆ ಒಂದೊಂದು ಟೈಮ್ ಟೊಮೇಟೊ ನೂರು ಇನ್ನೂರು ಮುನ್ನೂರು ಹಾಗೆ ಹೋಗುತ್ತೆ ಟೊಮೇಟೊ ಮೊನ್ನೆ ಎಲ್ಲ ಇನ್ನೂರು ರುಪಾಯಿಗೆ ತೊಗೊಂಡಿದ್ದೀವಿ ನಾವು ಕೆ ಜಿ ಟೊಮೆಟೋ ಚೆನ್ನಾಗಿರುತ್ತೆ ಟೊಮೇಟೊ ಅದೂ ಎಂಥ ಟೈಮಲ್ಲಿ ಹಾಕ್ಬೇಕೆಂದ್ರೆ ಸೀಸನ್ ಬರೋ ಟೈಮಲ್ಲಿ ಒಂದೂ ನಾಲ್ಕೈದು ತಿಂಗಳು ಮುಂಚೆ ಹಾಕ್ಬೇಕು ಟೊಮೆಟೊ ಯಾಕೆಂದ್ರೆ ಅದೂ ನಾರುಣ್ತಿವಿ ನಾರ್ಗೆ ಜೋಪಾನ್ವಾಗಿ ನೋಡ್ಕೊಳ್ಬೇಕು ಅದ್ರುಗಿ ಬೇರಿಗೆ ಗಾಳಿ ಹೋಗ್ಬಾರ್ದು ಆ ಥರ ಎಲ್ಲ ನೋಡ್ಕೊಂಡ್ರೆ ತುಂಬ ಚೆನ್ನಾಗಿ ಅದು ದೊಡ್ದಾಗುತ್ತೆ ಅದ್ರಲ್ಲಿ ಹೂವ ಪ್ಪಿಂದೆ ಬಿಡುತ್ತೆ ಅಂಬು ಕಟ್ಬೇಕು ಅದು ಅಂಬು ಈ ಕಡೆ ಆ ಕಡೆ ಹೋಗ್ಬಾರ್ದಂಗೆ ಅದು ಅಂಬು ಕಟ್ಟಿದ್ರೆ ಕಾಯೆಲ್ಲ ಕೆಳಗಡೆ ಇರುತ್ತೆ ಅಂಬೆಲ್ಲ ಮೇಲೆ ಹೋಗುತ್ತೆ ಅಂಥ ಟೈಮಲ್ಲಿ ಸೀಸನ್ ಟೈಮಲ್ಲಿ ಟೊಮೇಟೊ ಹೂಣ್ಕೊಬೇಕು ಇದು ಹೂವು ಅಂತೀರಿ ಹಬ್ಬದ ಟೈಮಲ್ಲಿ ಒಂದು ಹಬ್ಬ ಒಂದು ಎರಡ್ಮೂರು ತಿಂಗಳು ನಾಲ್ಕು ತಿಂಗಳು ಮುಂಚೆ ಇದ್ದಂಗೆ ಇನ್ನಾರು ಹೂಣ್ಬೇಕು ನಾವು ಆ ಹಬ್ಬದ ಟೈಮ್ಗೆ ನಮ್ಗೆ ಹೂವು ಸಿಗುತ್ತೆ ಅದ್ರ ಮುಂಚೆ ಹೂಣಿದ್ರೆ ಲಾ ಅದು ನಾವು ಹಾಕಿರೊ ಬಂಡವಾಳವೂ ಸಿಗೊಲ್ಲ ಲಾಸ್ ಆಗಿ ಹೋಗುತ್ತೆ ಯಾಕೆಂದ್ರೆ ಹಬ್ಬದ ಟೈಮಲ್ಲಿ ತುಂಬ ಸೇಲಾಗುತ್ತೆ ಹೂವು ಹಣ್ಣುಗಳು ಎಲ್ಲ ಅಂಥ ಟೈಮಲ್ಲೆ ಹಾಕ್ಬೇಕು